ಚಿತ್ರದುರ್ಗದಾಗೆ ಹೇಳ್ಬೋಕಂದ್ರೆ ಸರ್ವೇ ಸಾಮಾ ಏನು ಮಾಧ್ಯಮ ಇಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಮಾರಿ ಏನಂದರೆ ಮಾಮೂಲಿ ಪೇಪರ್ ಅಂದರೆ ಇವೇ ಬರ್ತವೆ ವಿಜಯವಾಣಿ ವಿಜಯ ಕರ್ನಾಟಕ ಪ್ರಜಾವಾಣಿ ಉದಯವಾಣಿ ಬರ್ತವೆ ಚಿತ್ರದುರ್ಗದ ವಿಶೇಷತೆ ಏನಂದರೆ ಇಲ್ಲಿ ಚಿತ್ರದುರ್ಗದ ಒಂದು ಜನಸಾಗರ ಜನಸಾಗರ ಪತ್ರಿಕೆ ಅಂತೇಳಿ ಆ ಜನಸಾಗರ ಪತ್ರಿಕೆ ಬರೋದು ಸಂಜೆ ಒಂದು ಆರು ಗಂಟೆ ಏಳು ಗಂಟೆ ಹಂಗ್ ಬರುತ್ತೆ ಇಲ್ಲಿ ಚಿತ್ರದುರ್ಗುದ ಮತ್ತು ಬೇರೆ ಯಾವ ಡಿಸ್ಟ್ರಿಕ್ಕಿನ ಯಾವ್ದಾರೂ ಏನೂ ಬರೋಲ್ಲ ಅದರಲ್ಲಿ ಚಿತ್ರದುರ್ಗುದ ಮಾತ್ರ ಚಿತ್ರದುರ್ಗ್ದಗೆ ಎಲ್ಲಿ ಏನಾಗಿದೆ ಯಾವಾಗ ಬೆಳಿಗ್ಗೆಯಿಂದ ಸಂಜೆ ತನಕ ಏನಾಗಿದೆ ಏನಂತ ಸಂಜೆ ಎಲ್ಲ ಕ್ಲಿಯರಾಗಿ ಪಿನ್ ಟು ಪಿನ್ ಗೊತ್ತಾಗ್ಬಿಡ್ತದೆ ಜನಸಾಗರ ದಿನಪತ್ರಿಕೆ ಅಂತ ಶುರು ಮಾಡಿರೋದೇ ಚೆನ್ನಾಗಿ ಅನ್ನಿಸುತ್ತೆ ಅದು ಹೇಳ್ಬೇಕಂದ್ರೆ ತುಂಬ ಒಳ್ಳೆಯದದು ಯಾರಿಗಾದರೂ ಜನ್ಗಳಿಗೆ ಏನು ದುರ್ಗದಲ್ಲಿ ಏನು ಮನೆ ಏನಾಗಿದೆ ಏನಾಗಿದೆ ಅಂತ ಯಾರಿಗೂ ಗೊತ್ತಾಗಿರ್ಲ ಅಲ್ವಾ ಅದು ನಾಲ್ಕು ರೂಪಾಯಿ ಕೊಟ್ಟು ಪೇಪರ್ ತಗೊಂಡ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ ಯಾವಾಗ ಎಷ್ಟು ಗಂಟೆಗೆ ಏನಾಯ್ತು ಯಾರು ಬಂದಿದ್ದರು ಯಾರು ಹೋದ್ರು ಏನು ಸಮಯ ಏನು ಯಾರಿಗೆ ಏನಾಗಿದೆ ಏನು ಯಾವ್ದಾದ್ರೂ ಗಾಡಿ ಏನಾದ್ರು ಆಗಿದ್ದರೆ ಬೇರೆ ಏನಾದ್ರೂ ಮತ್ತೆ ಏನಾದರೂ ಗೊತ್ತಾಗಬೇಕು ದುರ್ಗದಲ್ಲಿ ಹಿಂಗಾಗಿದೆ ಅಂತ ಹೇಳಿದರೆ ಬೇಗ ಗೊತ್ತಾಗಿಬಿಡುತ್ತೆ ಅವರೆ ಎಲ್ಲ ಎಲ್ಲ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಸಂಜೆ ಐದು ಆರು ಗಂಟೆಗೆ ಆರು ಗಂಟೆಯಿಂದನೇ ಸ್ಟಾರ್ಟ್ ಆಗ್ಬಿಡುತ್ತೆ ಆರು ಗಂಟೆಯಿಂದ ನೀವು ಯಾವಾಗ ಬೇಕಾದರೂ ಬಂದು ಪೇಪರ್ ಅದನ್ನು ನಾಲ್ಕು ರೂಪಾಯಿ ಕೊಟ್ಟು ತಗೊಂಡು ಇಲ್ಲಿ ಏನೇನಾಗಿದೆ ಹಾಸ್ಪಿಟ್ಲಲ್ಲಿ ಏನಾಗಿದೆ ರೈಲ್ವೆ ಟೇಷನಲ್ಲಿ ಏನಾಗಿದೆ ಆಮ ಬಸ್ ಸ್ಟ್ಯಾಂಡಲ್ಲಿ ಏನಾಗಿದೆ ಅಂತ ಎಲ್ಲ ನೀವೆಲ್ಲ ತಿಳ್ಕೋಬೋದು ಇದೇ ಅದೇ ಚಿತ್ರದುರ್ಗ್ದಗೆ ಅದೇ ಒಂದು ಹೇಳ್ಬೇಕಂದ್ರೆ ಅದೇ ಒಂದು ವಿಶೇಷತೆ ಅದೇ ಒಂದು ಪೇಪರ್ರು ಸಿಗೋದು ಅಂದರೆ ಜನಸಾಗರ ದಿನಪತ್ರಿಕೆ ಅಂತ ಅದೇ ಇಲ್ಲಿ ತುಂಬ ಚೆನ್ನಾಗಿ ಒಂದು ಎಲ್ಲ ಗೊತ್ತಾಗಬೇಕಂದ್ರೆ ಎಲ್ಲ ಎನಿ ಒನ್ ಎಲ್ಲ ಗೊತ್ತಾಗುತ್ತೆ ಚಿತ್ರದುರ್ಗ್ದಲ್ಲಿ ಎಲ್ಲಿ ಏನು ನಡೆಯುತ್ತೆ ಏನು ಘಟನೆ ಏನೇ ನಡೆದರೂ ದುರ್ಗದಾಗೆ ಏನೇ ಘಟನೆ ನಡೆದರೂ ಎಲ್ಲಿ ಯಾರೇ ಬಂದು ಯಾರೇ ಹೋದ್ರು ಆ ಪತ್ರಿಕೆಯಲ್ಲಿ ಗೊತ್ತಾಗುತ್ತೆ